ಸರ್ ಭಾರತ ಇತಿಹಾಸ ನಮ್ಮ ಭಾರತ ಇತಿಹಾಸ್ದಲ್ಲಿ ಹಿಂದಿನ ಈ ಭಾರ್ತ ಇತಿಹಾಸಕ್ಕೂ ಈಗಿನ ಭಾರತ ಇತಿಹಾಸ ಭಾಳ ವ್ಯತ್ಯಾಸ ಇದೆ ಹಿಂದಿನ ಇತಿಹಾಸ ನೋಡಿದಾಗ ಬಿಟಿಸರು ಆಳ್ತಿದ್ದರು ನಮ್ಮ ಭಾರ್ತ ದೇಶವನ್ನು ಅಂದ್ರೆ ಅವ್ರ್ ಕೈ ಕೆಳಗೆ ನಾವು ಗುಲಾಮರಾಗೇ ನಾವು ಇರ್ತಿದ್ವಿ ಇರ್ತಿದ್ವಿ ನಮಗೆ ಯಾವಾಗ ನಮಗೆ ಸ್ವಾತಂತ್ರ್ಯ ಸಿಕ್ತು ಅವಾಗ ನಮಗೆ ಭಾಳ ನಾವು ಸ್ವಾತಂತ್ರ್ಯ ನಾವು ಬಾ ಹಕ್ಕುಗಳನ್ನು ಪಡೀವಲ್ಲಿ ಸಫಲರಾದೆವು ಅಂತ ಹೇಳ್ಬೋದು ಸ್ವಾತಂತ್ರ್ಯ ತಂದು ಕೊಡೋಲ್ಲಿ ಅದು ಪ್ರಮುಖ ಕಾರ್ಣ ಅಂದ್ರ್ ಗಾಂಧೀಜಿಯವರು ಗಾಂಧೀಜಿಯವ್ರು ನಮಗೆ ಭಾರೀ ನಮ್ಗೆ ಒಂದು ಸ್ವಾತಂತ್ರ್ಯ ಕೊಡೋಲ್ಲಿ ಒಂದು ದೇಶಭಕ್ತ ಮತ್ತು ಒಂದು ಸ್ವಾತಂತ್ರ್ಯ ಯೋಧ ಅಂತಲೂ ಹೇಳ್ಬೌದು ಅವ್ರಿಂದನ ಸ್ವಾತಂತ್ರ್ಯ ಸಿಕ್ತು ತಮ್ಮ ಪ್ರಾಣ ತ್ಯಾಗ ಮಾಡಿ ಸ್ವಾತಂತ್ರ್ಯ ತಂದುಕೊಟ್ರು ಅದ್ರಲ್ಲಿ ಇನ್ನೂ ಇನ್ನುಳಿದ ಅನೇಕರು ಪ್ರಮುಖ ಪಾತ್ರವನ್ನು ವಹ್ಸಿದ್ದಾರೆ ಅವ್ರನ್ನೂ ನಾವು ಮರೆಯುವಂತಿಲ್ಲ ಅಂದರೆ ನಾವು ಇಂದು ದೇಶ ಇಂದು ನಮ್ಮ ಭಾರತ ದೇಶ ಅಭಿವೃದ್ಧಿ ಶೀಲದತ್ತ ನಡೀತ ಇದೆ ಅಂದ್ರೆ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಮತ್ತು ಕ್ಷೇಕ್ಷಿಕ್ನವಾಗಿ ಅಲ್ಲಿ ಭಾರತ ದೇಶ ಮುನ್ನಡಿತ ಇದೆ ಮತ್ತು ಟೆಕ್ನಾಲಜಿಯಲ್ಲಿ ಮುಂದುವರಿತ ಇದೆ ಟೆಕ್ನಾಲಜಿಯಲ್ಲಿ ಮುಂದುವರ್ದಿದೆ ಅಂತಲೇ ಹೇಳಬೌದು ನಮ್ಮ ನಾವು ಇಷ್ಟಪಡುವ ಐತಿಹಾಸಿಕ ಕ್ಷಣ ಅಂದ್ರೆ ನಾಳೆ ಇಪ್ಪತ್ತೆರಡು ಜನವರಿ ಇಪ್ಪತ್ತೆರಡು ಭವ್ಯವಾದ ರಾಮಮಂದಿರ ಉದ್ಘಾಟನೆ ಆಗ್ತಾಯಿದೆ ಇದು ತುಂಬ ಐತಿಹಾಸಿಕ ಪುಟಗಳಲ್ಲಿ ಬರೆಯುವಂಥ ಒಂದು ಕ್ಷಣ ಅಂತ ಹೇಳ್ಬೇಕು ಏಕಂದ್ರೆ ಇದು ಹಿಂದೂಗಳ ಒಂದು ಸಂಕೇತಗಳಂತಲೂ ಹೇಳಬಹ್ದು ಇದು ಭಾರೀ ಒಂದು ಒಂದು ಅದ್ಭುತ ಒಂದು ಅಂತಲೂ ಹೇಳ್ಬೌದು ಇದು ರಾಮಮಂದಿರ ಇದನ್ನು ನೋಡೋಕ್ಕೆ ಭಾಳ ಲಕ್ಷಾನುಗಟ್ಲೆ ಜನ ಬರ್ತಾ ಇದ್ದಾರೆ

ಮತ್ತು ಇನ್ನು ಭಾರತ ದೇಶ ಒಂದು ಆಧ್ಯಾತ್ಮಿಕ ದೇಶ ಅಂತ ಹೇಳ್ಬೌದು ಭಾರತ ದೇಶ ಒಂದು ಹಳ್ಳಿಗಳಿಂದ ಕೂಡಿದ ದೇಶ ಅಂತನೂ ಹೇಳ್ಬೌದು ಇಲ್ಲಿ ಭಾರ್ತ ದೇಶ್ದಲ್ಲಿ ಕೃಷಿಗೆ ಪ್ರಧಾನ ಕ್ಷೇತ್ರ ಕೊಡ್ತಾರೆ ಇಲ್ಲೇ ಭಾರ್ತ ದೇಶದಲ್ಲಿ ಕೃಷಿಗೆ ಪಸ್ಟೂ ಸ್ಥಾನ ಕೊಡ್ತಾರೆ ಇದು ಹಳ್ಳಿಗಳಿಂದ ಕೂಡಿದ ದೇಶ ಇಲ್ಲಿ ಮುಖ್ಯ ಬಂದು ಕೃಷಿ ರೈತ ಬೆಳದ್ರೆ ಎಲ್ಲರಿಗೂ ಅನ್ನ ಅಂತಲೇ ಹೇಳ್ಬೇಕು ಭಾರತ ದೇಶ್ದಾಗೆ ಮತ್ತೇ ನಾವು ಇಷ್ಟಪಡೋ ಕೆಲವರು ಅಪರೂಪ ಇಲ್ಲೇ ನಾವು ಇಷ್ಟಪಡುವ ಪ್ರಮುಖ ನಾಯಕ್ರು ಅಂದ್ರೆ ಈಗ ರಾಮಮಂದಿರ ನಿರ್ಮಾಣ ಮಾಡಕತ್ತಾರಲ್ಲ ಇವ್ರೂ ಮೋದಿ ಅವರು ಭಾಳ ಪ್ರಮುಖ ಪಾತ್ರ ವಯ್ಸಿದಾರೆ ಅವ್ರು ಭಾಳ ಭಾರ್ತ ದೇಶವನ್ನು ಅಭಿವೃದ್ಧಿಯತ್ತ ಒಂದು ಅಭಿವೃದ್ಧಿ ಭಾಳ ಮಾಡಲಕತ್ತ್ಯಾರ ಭಾರ್ತ ದೇಶವನ್ನು ಅವ್ರು ಅವ್ರು ಬಂದ ನಂತರ ಭಾಳ ಮುಂದ್ವರ್ದಿದೆ ಅದು ದೇಶ ಅಂತನೇ ಹೇಳ್ಬೇಕು ಈಗ ರಾಮಮಂದಿರವನ್ನು ತರುವಲ್ಲಿ ಭಾಳ ಅವ್ರು ಕಾರ್ಯ ಹೆಚ್ಚಿಂದು ಅಂತನೂ ಹೇಳ್ಬೇಕು ರಾಮಮಂದಿರ ಅವ್ರಲ್ಲಿ ಅವ್ರಲ್ಲಿ ಅವ್ರು ತುಂಬ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ ಅಂತ ಹೇಳ್ಬೇಕ್ ಹೇಳ್ಬೌದು ಮೇಡಮ್ ಸಾಕು ರೀ ಭಾಳ ಮಾತಾಡಕಲೆ